ಹಾಂ ಹೇಳಿರಿ ಏನಾಗ್ಲಕ್ ಏನಾರು

ಹೌದು ರೀ ಹಂಗೆ ರೀ ಹಾಂ ಎಷ್ಟು ದಿನ ಆಯ್ತು ಇನ್ನು ಆರು ತಿಂಗಳಿಂದ ಯಾವ್ದೂ ಹಾಸ್ಪಿಟಲ್ಗ್ ಹೋಗಿಲ್ಲೇನು ರೀ ಇಲ್ಲ ರೀ ಬೇಡ ನೀವು ಏನು ತಗೊಂಡಿರೇನು ರೀ ಮೊದ್ಲು ಹಾಂ ಹಾಂ ಸರಿ ಹಾಂ ಅದೇ ರೀ ಹಾಸ್ಪಿಟಲ್ಗೆ ಬನ್ರಿ ನೀವು ಒಂದು ಸರತಿ ಇಲ್ಲ ರೀ ನಾನು ನಿಮಗೆ ಏನಾಗಿದೆ ಅಂತ ನೋಡದೇನೆ ಹೇಳಕ್ಕೆ ಬರಲ್ಲ ರೀ ಯಾವ ಟ್ಯಾಬ್ಲೆಟ್ ಅಂತ ಇಲ್ಲ ರೀ ನಾವ್ ನೀವು ಒಂದು ಸರ್ತಿ ಬಂದು ಹೋಗಿ ರೀ ಏನದ ಅಂತ ಪ್ರಾಬ್ಲಮ್ ಗೊತ್ತಾಯ್ತು ಅಂದರೆ ನೀವು ಟ್ಯಾಬ್ಲೆಟ್ ತಗೊಂಡು ಮನೆಯಾಗೆ ಇರ್ಬೋದು ರೀ

ನೀವು ಒಂದು ಸರ್ತಿ ಬಂದು ನೋಡಿರಿ ಎಷ್ಟು ಅದು ಏನು ಪ್ರಾಬ್ಲಮ್ ಅದ ಅಂತ ಹೇಳಿ ಗೊತ್ತಾಯಿತು ಅಂದರೆ ಎಕ್ಸ್ರೇ ಗಿಕ್ಸ್ರೇ ಮಾಡ್ಸಕ್ಕೆ ಬರ್ತದೆ ರೀ ಏನೋ ಅಷ್ಟೊಂದು ದೊಡ್ಡದಿಲ್ಲ ಅಂದ್ರೆ ಮಾಡಿಸ್ಕಳಕ್ಕೆ ಆಗಲ್ಲ ರೀ ಮಾಡ್ಸು ಹತ್ತಲ್ಲ ರೀ ಹ್ಞೂ ಒಂದು ಎರಡು ಸಾವಿರ ತನಕ ಆಗ್ತದ್ ರೀ ನೋಡಕ್ಕೆ ನೀವು ಒಂದು ಸರ್ತಿ ಹಾಸ್ಪಿಟಲ್ ಹತ್ರ ಬನ್ರಿ ಕಮ್ಮಿ ಮಾಡಕ್ಕೆ ಬರ್ತದೆ ರೀ

ಆಯ್ತು ರೀ ಆಯ್ತು ನಾ ಮಾಡ್ತೀವಿ ರೀ ನೀವು ಬನ್ರಿ ಮಾಡ್ಕೊಂಡು ಆರಾಮ್ ಆಗ್ತದ್ರಿ ಟ್ಯಾಬ್ಲೆಟ್ ಕೊಡ್ತೀನಿ ನಾ ನೋಡಿರಿ ಮುಂಜಾನೆ ಹತ್ತು ತೆರಿತಿವಿ ರೀ ರಾತ್ರಿ ಒಂಬತ್ತರ ತನಕ ಇರ್ತಿವಿ ರೀ ನೀವು ಬನ್ರಿ ಬಂದು ಅಲ್ಲಿ ರಿಸೆಪ್ಷನ್ ಒಳಗೊಂದು ಐವತ್ತು ಅರವತ್ತು ರೂಪಾಯಿ ಕೊಟ್ರೆ ಅವ್ರು ಚೀಟಿ ಕೊಡ್ತಾರೆ ರೀ ಮಾರ್ನಿಂಗ್ ಸ್ವಲ್ಪ ಮ ಜನ ಭಾಳ ಇರ್ತರಂತ ಟೋಕನ್ ಕೊಡ್ತಾರೆ ರೀ ತೊಗೊಂಡು ನೀವು ಬನ್ರಿ ಹಾಂ ರೀ ನಾಳೆ ಬಂದಿರಿ ಅಂದರೆ ನಾಳೆ ಬನ್ರಿ ಇನ್ನೂ ಟೈಮ್ ಅದ ಅಲ್ರೀ ನೀವು ಇವತ್ತೇ ಬರ್ತೀನಿ ಅಂದರೆ ಇವತ್ತೇ ಬನ್ರಿ ಹಾಂ ರೀ ಇಲ್ಲ ರೀ ಸ್ವಲ್ಪ ತಣ್ಣಗಿರ್ಬೇಡ್ರೀ ಸ್ವಲ್ಪ ಬೆಚ್ಚಗೆ ಇರ್ರಿ ಬಿಸಿನೀರು ಒಳಗೇ ಬಿಸಿನೀರಿಂದ ಕೈ ಕಾಲು ತೊಳ್ಕೊಳ್ರಿ ರೀ ನಾಳೆಗೆ ಬನ್ರಿ ಭೇಟಿ ಮಾಡಿರಿ ಏನಾಗತ್ತೆ ಅಂತ ಹೇಳ್ತೀವಿ ರೀ ಹಾಂ ರೀ